ಐದು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತು ಒಂದು ಜೂನ್ ಸಾವಿರದ ಒಂಬೈನೂರ ಅರವತ್ತು ಒಂಬತ್ತು ಇಪ್ಪತ್ತೆಂಟು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತೆರಡು ಸಪ್ಟೆಂಬರ್ ಎರಡು ಸಾವಿರ ಹದಿಮೂರು ಸಪ್ಟೆಂಬರ್ ಎರಡು ಸಾವಿರದ ಮೂರು